ನಾವು ಒಂದು ವರ್ಷದ ಆಗಿದೆ ತೋಟವನ್ನ ನಿಭಾಯಿಸಿ ನಾವು ತೋಟಗಾರಿಕೆಯನ್ನು ಅಂದರೆ ಅಡಿಕೆ ಸಸಿಗಳ ಮೂಲಕ ಅವುಗಳನ್ನು ಸಾಲು ಸಾಲಾಗಿ ಸರಣಿಗಳ ಮೂಲಕ ಆ ಎಂಟು ಎಂಟು ಸಸಿಗಳ ಪ್ರಕಾರ ನೆಟ್ಟು ಒಂದುವರಡಿ ಗ್ಯಾಪ್ ಅನ್ನು ಬಿಟ್ಟು ಸಸಿಗಳನ್ನು ನೆಟ್ಟಿದ್ದೇನೆ ಅದಕ್ಕೆ ನಾವು ಯಾವುದೇ ತರಹ ಡ್ರಿಪ್ಗಳ ಮುಲಕ ನೀರುಗಳನ್ನು ಹಾಯಿಸುತ್ತಿಲ್ಲ ಮಾಮುಲಿ ಕಾಲುವೆ ನೀರಾವರಿ ಥರನೇ ಅವುಗಳಿಗೆ ಪಂಪ್ ಸೆಟ್ ಮೂಲಕ ನೀರನ್ನು ಹಾಯಿಸುತ್ತೇವೆ ಅವು ಅವುಗಳಿಂದ ಈಗ ಯಾವುದೇ ತರಹ ಪ್ರಾಣಿಗಳ ಪ್ರಾಣಿಗಳು ಹಾನಿಗಳು ಉಂಟು ಮಾಡುತ್ತವೆ ಎಂದು ಸುತ್ತ ಪರದೆಗಳನ್ನು ಸಹ ಬಿಟ್ಟಿದ್ದೇವೆ ಹಾಗೂ ಅವುಗಳಿಗೆ ಯಾವುದೇ ಸೂಕ್ತವಾದ ಗೊಬ್ಬರವನ್ನು ಅಳವಡಿಸಿದ್ದೇವೆ ಮತ್ತು ಅವು ಈಗ ಒಂದು ವರ್ಷದ ನಂತರ ಬಹಳ ಚೆನ್ನಾಗಿ ಅಡಿಕೆ ಸಸಿಗಳು ಮುಲ ಬೆಳೆದಿದೆ ಆ ಅಡಿಕೆ ಸಸಿಗಳ ಮಧ್ಯಗಳಲ್ಲಿ ತೆಂಗಿನ ಸಸಿಗಳನ್ನು ಸಹ ನೆಟ್ಟಿದ್ದೇವೆ ಇವುಗಳಿಂದ ತೋಟ ನಿರ್ಮಾಣವನ್ನು ಮಾಡಲು ನಾವು ಮಧ್ಯ ಯಾವುದಾದರೂ ಬೆಳೆಗಳನ್ನು ಸಹ ಬೆಳೆಯಬಹುದು ಅವುಗಳಿಗೆ ಯಾವುದೇ ತರಹ ಏನು ಹಾನಿ ಉಂಟು ಆಗುವುದಿಲ್ಲ ಆ ಅಡಿಕೆ ಸಸಿಗಳು ನೆರಳಿನಂತಹ ಗಳಲ್ಲಿ ಚಪ್ಪಡಿಸುತ್ತವೆ ಆದ್ದರಿಂದ ಬೇರೆ ಯಾವುದಾದ್ರೂ ಬೆಳೆಗಳನ್ನು ಬೆಳೆದಾಗ ಅವುಗಳಿಗೆ ತೋಟಗಾರಿಕೆ ಅಂತಂದಾಗ ಅವುಗಳಿಗೇ ಸಸಿ ಸಸಿಗಳಿಗೆ ನೆರಳು ಉಂಟು ಮಾಡುವುದರಿಂದ ಅವು ಚೆನ್ನಾಗಿ ಚೆನ್ನಾಗಿ ಬೆಳೆಯುವುದು ಸಹಾಯವಾಗುತ್ತದೆ ಹೀಗೆ ನಾವು ತೋಟಗಾರಿಕೆಯನ್ನು ಆರಂಭಿಸುತ್ತಿದ್ದೇವೆ